ಸ್ಥಳ ವೀಕ್ಷಣೆಗಾಗಿ ಇಲ್ಲಿ ಪ್ರವಾಸಿಗರು ಬರುತ್ತಾರೆ ಅಂತ ನಮ್ಮ ನಮ್ಮ ಪ್ರದೇಶದ ಬಗ್ಗೆ ನಮ್ಮ ಸಮೀಪದ ಎಲ್ಲ ಸ್ಥಳಗಳ ಬಗ್ಗೆ ಎಲ್ಲ ಕಡ್ಡಾಯವಾಗಿ ನೋಡುವಂಥ ಸ್ಥಳಗಳ ಬಗ್ಗೆ ಹೇಳ್ತೀನಿ ಈ ಇದು ನಾವು ಇರುವಂಥ ಜಿಲ್ಲೆ ಅಂದರೆ ಧಾರವಾಡ ಧಾರ್ವಾಡ್ ಜಿಲ್ಲೆಯಲ್ಲಿ ಹಲವಾರು ಪ್ರವಾಸಿ ತಾನಗಳಿವೆ ಒಂದು ಕರ್ನಾಟಕ ಒಂದು ರಾಜ್ಯದ ಶಿಕ್ಷಣ ಕಾಶಿ ಅಂತನೇ ಹೆಸರುವಾಸಿಯಾಗಿದ್ದು ಈ ನಮ್ಮ ಧಾರವಾಡ ಧಾರ್ವಾಡದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳು ಹಲವಾರು ಪ್ರವಾಸಿ ತಾಣಗಳು ದೇವಾಲಯಗಳು ಮತ್ತು ವಿಮಾನ ನಿಲ್ದಾಣ ಮುಂತಾದ ಒಂದು ಸೌಕರ್ಯವನ್ನು ಹಿಂಗೆ ನಮ್ಮ ಧಾರ್ವಾಡದ ಡಿಸ್ಟಿಕ್ಕಲ್ಲಿ ನೋಡ್ತೀವಿ ನಾವು ಮೊದಲನೇದಾಗಿ ಹೇಳ್ಬೇಕು ಅಂದರೆ ಧಾರ್ವಾಡದಲ್ಲಿರೋ ಅಂತ ಒಂದು ಮುಖ್ಯ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಹಲವಾರು ಸಂಶೋಧನೆಗಳು ನಡೆಯುತ್ತವೆ ಇಲ್ಲಿ ಕೃಷಿಗಾಗಿ ಎಲ್ಲ ಕೃಷಿಗಾಗಿ ಎಲ್ಲ ಸಂಶೋಧನೆಗಳು ನಡಿತಾ ಉಂಟು ಕೃಷಿಗೆ ಸಂಬಂಧಿಸಿದ ಎಲ್ಲ ಪಶುಸಂಗೋಪಣೆ ಜೇನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಎಲ್ಲ ಒಂದು ಸಾಕಾಣಿಕೆ ಬಗ್ಗೆ ಇಲ್ಲಿ ತರಬೇತಿಯನ್ನ ಕೊಡಲಾಗುತ್ತದೆ ಮತ್ತು ಮುಖ್ಯ ಬೆಳೆಗಳು ಸೋಯಾಬೀನು ಮತ್ತು ಸೋಯಾಬೀನ್ ಮುಂತಾದ ಒಂದು ಕಡಲೆ ಮುಂತಾದ ಬೆಳೆಗಳ ಬಗ್ಗೆ ಸಂಶೋಧನೆ ಮಾಡಿ ಅವ್ಕರು ಬೀಜಗಳ್ನು ಉತ್ಕ್ರಷ್ಟಗೊಳಿಸಿ ಅವನ ರೈತರಿಗೆ ಮಾಡಿ ಮಾರ್ತಾರೆ ಈ ವಿಶ್ವವಿದ್ಯಾಲಯದಲ್ಲಿ ಇದೆಲ್ಲ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಆ ಕಾರಣ ಇದು ಒಂದು ನೋಡಲೇಬೇಕಾದ ಸ್ಥಳ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯನು ಧಾರವಾಡ ಇದೊಂದು ಒಂದು ಪ್ರಮುಖ ವಿಶ್ವವಿದ್ಯಾಲಯ ಇದು ಈ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಬೋಧನೆ ಮಾಡಲಾಗುತ್ತದೆ ಅದು ಭಾಳ ವರ್ಷಗಳ ಹಿಂದಿನ ಒಂದು ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು ಈ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಲು ತುಂಬ ಒಂದು ಸೂಕ್ತ ವಾತಾವರ್ಣ ತುಂಬ ಜನರಿಗೆ ಉಪಯೋಗ ಆಗುವಂಥದ್ದು ಈ ಧಾರ್ವಾಡದ ವಾತಾವರಣದ ಬಗ್ಗೆ ಹೇಳ್ಬೇಕು ಅಂದರೆ ಇದು ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತವಾದ ವಾತಾವರಣ ಕಲ್ಪಿಸುವ ಒಂದು ಮುಖ್ಯವಾದ ಸ್ಥಳ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ವಾತಾವರಣಕ್ಕೆ ಎಲ್ಲರು ಸ್ವಲ್ಪ ಎಲ್ಲರೂ ಓದಬೇಕು ಎನ್ನುವ ಹಂಬಲ ಇಟ್ಕೊಂಡು ಬಂದು ವಿದ್ಯಾರ್ಥಿಗಳಿಗೆ ಈ ಒಂದು ಧಾರ್ವಾಡದಲ್ಲಿ ತುಂಬ ಚೆನ್ನ ಚೆನ್ನಾಗಿ ಇರುವಂಥ ಒಂದು ವಾತಾವರ್ಣ ಇದೆ ಅಂತ ನಾವು ಹೇಳ್ಬೋದು ಮತ್ತು ಧಾರ್ವಾಡ ಸುತ್ತಮುತ್ತ ಹಳ್ಳಿ ಅಲ್ಲಿ ಇಲ್ಲಿ ತುಂಬ ನೋಡಬೇಕಾದ ಸ್ಥಳಗಳಿವೆ ಅಂತ ಹೇಳ್ಬೋದು ಇನ್ನು ಮುಂದೆ ಹಾಗೇ ಧಾರವಾಡದಿಂದ ಮುಂದೆ ಹಾಗೆ ಹೋಗ್ತಿದ್ದರೆ ಅಲ್ಲಿ ಒಂದು ಬೆಳಗಾವಿ ಸ್ವಲ್ಪ ಬೆಳಗಾವಿ ಸ್ವಲ್ಪದಲ್ಲಿ ಒಂದು ಕಿತ್ತೂರು ಅಂತ ಒಂದು ಊರಿದೆ ಅದು ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಒಂದು ಒಂದು ನಾಡು ಅಂತ ಹೇಳ್ಬೋದು ಕಿತ್ತೂರಿನಲ್ಲಿ ಒಂದು ಚ ಕಿತ್ತೂರು ಚೆನ್ನಮ್ಮಾಜಿ ಕೋಟೆ ಇದೆ ಹತ್ತೊಂಬತ್ತು ನೂರಾ ಮೂವತ್ತೆಂಟರಲ್ಲಿಯೇ ಸ್ವತಂತ್ರ್ಯ ಸ ಹತ್ತೊಮ್ ಹದಿನೆಂಟರ ಮೂವತ್ತೆಂಟರಲ್ಲಿಯೆ ಸ್ವತಂತ್ರ್ಯ ಸಂಗ್ರಾಮಕ್ಕೆ ದುಮುಕಿ ಸ್ವತಂತ್ರ್ಯ ಭಾರತದ ಬೆಳ್ಳಿ ಚುಕ್ಕಿ ಎನಿಸಿಕೊಂಡಂತಹ ಕಿತ್ತೂರು ಚೆನ್ನಮ್ಮ ಹುಟ್ಟಿದ ನಾಡು ಇಲ್ಲಿ ಕಿತ್ತೂರು ಅಂತ ಹೇಳ್ಬೋದು ಈ ಕಿತ್ತೂರಿನಲ್ಲಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಹಲವಾರು ಒಂದು ಇರೋ ಭೂಮಿ ನಾಡು ಈ ನಮ್ಮ ಕಿತ್ತೂರು ಆಗಿದೆ ಹಾಗೆ ಬೆಳಗಾವಿದಲ್ಲಿ ಒಂದು ವಿಧಾನಸೌಧ ವಿಧಾನಸೌಧ ವಿದಾ ಸುವರ್ಣ ಸೌಧ ಬೆಳಗಾವಿ ಸುವರ್ಣ ಸೌಧ ಒಂದು ನೋಡಲು ಒಂದೊಂದು ಅದ್ಭುತ ತಾಣ ಅಂತ ಹೇಳ್ಬೋದು ಯಾಕೆಂದರೆ ಸುವರ್ಣ ಸೌಧವನ್ನ ಎಷ್ಟು ವಿಶಾಲವಾಗಿ ಕಟ್ಟಿದ್ದಾರೆ ಅಂತಂದರೆ ಅದು ದೂರಿಂದ ನೋಡೋರಿಗೆ ಒಂದು ರಮಣೀಯವಾದ ತಾಣ ಅಂತ ಹೇಳ್ಬೋದು ಧಾರ್ವಾಡದಲ್ಲಿ ಬೆಳಗಾವಿಯಲ್ಲಿಯೇ ಮತ್ತು ಹಲವಾರು ಪ್ಲೇಸ್ಗಳಿವೆ ಅಂತ ಹೇಳ್ಬೋದು ನಾನು ಬೆಳಗಾವಿಯನ್ನ ಮೊದಲು ಅಂಥದ್ ಏನೋ ಗ್ರಾಮ ಅಂತ ಕರಿತಾ ಇದ್ದರು ಹಾಗೆ ಅಲ್ಲಿ ಈಗ ಪ್ರಸ್ತುತವಾಗಿ ಒಂದು ಆರಂಭವಾಗಿರುವಂಥ ಕಿತ್ತೂರು ಚೆನ್ನಮ್ಮ ಸಂಗ್ರಹಾಲಯವನ್ನ ನೋಡ್ಬೋದು ಅಲ್ಲಿ ಹಲವಾರು ಪ್ರಾಣಿಗಳು ಹಲವಾರು ಪಕ್ಷಿಗಳನ್ನ ಒಂದು ಪ್ರದರ್ಶನಕ್ಕೆ ಇಡಲಾಗಿದೆ ಈ ಪ್ರಾಣಿ ಸಂಗ್ರಹಾಲಯನ ಇತ್ತೀಚಿಗೆ ಒಂದು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ಬೋದು ಹಾಗೂ ಬೆಳಗಾವಿ ಜಿಲ್ಲೆಯಾದ್ಯಂತ ಹಲವಾರು ಪ್ರಸಿದ್ಧ ರಾಜಮನೆತನಗಳು ಕಟ್ಟಿಸಿದಂತಹ ಹಲವಾರು ಒಂದು ದೇವಾಲಯಗಳು ಕೋಟೆಗಳು ಮುಂತಾದ ಸ್ಥಳಗಳನ್ನು ನಾವು ನೋಡ್ಬೋದು ಅಲ್ಲಿ ಕದಂಬರು ಚಾಲುಕ್ಯರು ಮುಂತಾದ ರಾಜಮನೆತನಗಳೇ ನಿರ್ಮಿಸಿದಂಥ ದೇವಾಲಯಗಳನ್ನ ನಾವು ನೋಡ್ಬೋದು ಇಲ್ಲಿ ನಮ್ಮ ಈ ಧಾರ್ವಾಡದ ಸುತ್ತ ಬೆಳಗಾಮ್ ಸುತ್ತ ಹಲವಾರು ನಮ್ಮ ಸಮೀಪದಲ್ಲಿರುವ ಹಲವಾರು ಸ್ಥಳಗಳಿಗೆ ಕಡ್ಡಾಯವಾಗಿ ದ್ ನೋಡಲೇಬೇಕಾದಂಥ ಸ್ಥಳಗಳು ಮುಂತಾದಷ್ಟಿವೆ ಈ ಒಂದು ಸ್ಥಳದಲ್ಲಿ ನಾವು ಹೇಳ್ಬೇಕು ಅಂತಂದರೆ ಈ ಧಾರವಾಡದಲ್ಲಿ ಧಾರವಾಡದಲ್ಲಿ